ನಮ್ಮ ಪ್ರದೇಶದಲ್ಲಿ ಅನೇಕ ರೀತಿಯಂತಹ ಆದಂತಹ ಆಸ್ಪತ್ರೆಗಳಿವೆ ಸರ್ಕಾರಿ ಆಸ್ಪತ್ರೆ ಇವೆ ಪ್ರವೇಟ್ ಆಸ್ಪತ್ರೆಗಳು ಇವೆ ಆದರೆ ನಮ್ಮ ಪ್ರದೇಶದ ವೈದ್ಯಕೀಯ ವ್ಯವಸ್ಥೆಯನ್ನು ಸುಧಾರಿಸುವ ಉದ್ದೇಶವುಳ್ಳ ಸರ್ಕಾರಿ ಸ್ಕೀಮ್ಗಳು ಯಾವುವೂ ನಮ್ಮ ಗಮನಕ್ಕೆ ಬಂದಿಲ್ಲ

ತಿಳಿಸುವಂತಹ ಕ್ರಮಗಳನ್ನೂ ಕೂಡ ಯಾರೂ ಕೈಗೊಂಡಿಲ್ಲ ಆದರೆ ಒಂದು ಒಂದು ನಮ್ಮ ಗಮನಕ್ಕೆ ಬಂದಿರೋದು ಆಯುಷ್ಮಾನ್ ಕಾರ್ಡ್ ಮೋದಿ ಅವರು ತಂದಿರತಕ್ಕಂತಹ ಒಂದು ಆರೋಗ್ಯದ ಕಾರ್ಡು ಬಡವರಿಗಾಗಿ ಮೋದಿ ಅವರು ಅನೇಕ ರೀತಿಯಾದಂತಹ ಸ್ಕೀಮ್ಗಳನ್ನು ಮಾಡಿದ್ದಾರೆ ಆದರೆ ಅದರಲ್ಲಿ ಒಂದು ಸ್ಕೀಮ್ ನಾವು ನೋಡಿದ ಪ್ರಕಾರ ಅಂತಂದರೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಕಾರ್ಡು ಇದರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಆ ಒಂದು ಕಾರ್ಡು ಹೊಂದಿರುತ್ತೆ ಅದರಲ್ಲಿ ನೀವು ಮಕ್ಕಳಿಗೆ ಆಪ್ರೆಷನ್ ಆದಾಗ ಆಗಿರ್ಬೋದು ಅಥವಾ ಚಿಕಿತ್ಸೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಸರ್ಕಾರಿ ಸ್ಕೀಮ್ಗಳನ್ನು ನಾವು ನೋಡ್ತೇವೆ ಮಾಡ್ಸ್ಬೋದು ಅದರಲ್ಲಿ ಮಕ್ಕಳಿಗೆ ಯಾವುದೇ ಥರದ ಆಪ್ರೆಷನ್ ಆಗಿರ್ಬೋದು ಯಾವುದೇ ಥರದ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು ಚಿಕಿತ್ಸೆಯನ್ನು ಕೊಡಿಸ್ಬೋದು ಅವನ್ನ ಹೆಂಗ ಅಪ್ಲೈ ಮಾಡಬೇಕಪ್ಪ ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಅಲ್ಲಿ ನಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಫೋಟೋ ಮತ್ತು ಡಾಕ್ಟರ್ಲಿಂದ ಒಂದು ಸರ್ಟಿಫಿಕೇಟ್ ಇಸ್ಕೊಂಡು ಹೋಗ್ಬೇಕು ಅದನ್ನು ಅಲ್ಲಿ ಕೊಟ್ಟರೆ ಅವ್ರಿಗೆ ಏನಾಗಿದೆ ಏನು ಎತ್ತ ಅದನ್ನೆಲ್ಲ ಅವರು ತಿಳಿಸಿ ನಮಗೆ ಒಂದು ಆ ಕಾರ್ಡನ್ನು ಇವರು ಬಡತನ ರೇಖೆ ಕೆಳಗಡೆ ಬಡತನ ರೇಖೆಯ ಅಥವಾ ಅದ್ರಲ್ ಇದ್ದಾರಾ ಆಂತಂದು ಹೇಳಿ ಅವ್ರು ಒಂದು ಕಾರ್ಡನ್ನು ಕೊಡ್ತಾರೆ ಅದನ್ನು ತೊಗೊಂಡೋಗಿ ನಾವು ಯಾವ ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆಯಲ್ಲಿ ಆ ಥರದ್ದು ಗೌರ್ಮೆಂಟು ಸ್ಕೀಮ್ಗಳ ಟೈಅಪ್ ಆಗಿರ್ತಾವಲ್ವ ಆಸ್ ಆಸ್ಪತ್ರೆಗೆ ಹೋಗಿ ಆ ಒಂದು ಕಾರ್ಡನ್ನು ಕೊಡಬೇಕು ಆ ಒಂದು ಕಾರ್ಡನ್ನು ಕೊಟ್ಟರೆ ಅಲ್ಲಿ ಅವರು ನಮಗೆ ಈ ಥರ ಬಡತನ ರೇಖೆ ಕೆಳಗಿದ್ದಾರೆ ಇವ್ರು ಈ ಕಾರ್ಡು ತೊಗೊಂಬಂದಿದ್ದಾರೆ ಅಂತ ನಮಗೆ ಅಲ್ಲಿ ಅದನ್ನು ತೊಗೊಂಡು ಚಿಕಿತ್ಸೆ ಕೊಡ್ತಾರೆ ಇದು ಬಿಟ್ಟರೆ ನಮ್ಮ ಜನರಿಗೆ ಅನೇಕ ರೀತಿ ಜನರಿಗೆ ಸರ್ಕಾರದ ಸ್ಕೀಮ್ಗಳು ಗೊತ್ತಿಲ್ಲ ಅವನ್ನು ಅತಿ ಹೆಚ್ಚಾಗಿ ಎಲ್ಲ ಜನರಿಗೆ ಮನೆ ಮನೆಗೆ ಬಂದು ಮನೆ ಮುಟ್ಟುವಂತೆ ಹೇಳಬೇಕು ಮನೆಗೆ ಮುಟ್ಟಬೇಕು ಅವು ಏನು ಸ್ಕೀಮ್ ಇದಾವೆ ಗೋರ್ಮೆಂಟ್ ಸ್ಕೀಮು ಅನೇಕ ಜನರಿಗೆ ಗೊತ್ತಿಲ್ಲ ಗೌರ್ಮೆಂಟ್ ಆಸ್ಪತ್ರೆಲ್ಲಿ ಹೋದ್ರೆ ಅಲ್ಲಿ ಡಾಕ್ಟ್ರು ಸರಿಯಾಗಿ ಇರೋಲ್ಲ ಡಾಕ್ಟ್ರು ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲ ಡಾಕ್ಟ್ರು ಬೇರೆ ವಾರ್ಡಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಆ ಥರದಲ್ಲಿ ಜನರಿಗೆ ಮೋಸ ಮಾಡ್ತಾಯಿದಾರೆ ಗೌರ್ಮೆಂಟು ಆಸ್ಪತ್ರೆಯಲ್ಲಿ ಅದಕ್ಕೋಸ್ಕರ ಏನಾಗ್ತಿದೆ ಜನರು ಖಾಸಗಿ ಆಸ್ಪತ್ರೆಗೆ ಮೊರೆ ಹೋಗ್ತಾಯಿದಾರೆ ಈ ಒಂದು ವ್ಯವಸ್ಥೆ ಈ ಒಂದು ಸರ್ಕಾರದ ಒಂದು ಗೌ ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ ಇದು ಮೊದಲು ಸರಿ ಆಗಬೇಕು ಎಲ್ಲರ್ಗೂ ಚಿಕಿತ್ಸೆ ಆಗಬೇಕು ಹೋಗಿದ್ದ ತಕ್ಷಣ ಆ ಒಂದು ರೋಗಿಯನ್ನು ಗುಣಪಡಿಸಿ ಕಳಿಸಿ ಕಳ್ಸುವಂಥ ವ್ಯವಸ್ಥೆ ಸರ್ಕಾರ ಆಸ್ಪತ್ರೆಯಲ್ಲಿ ಆಗಬೇಕು ಡಾಕ್ಟ್ರ್ಸೇ ಇರೋದಿಲ್ಲ ಅದ್ರಗೆ ಆದರೆ ಡಾಕ್ಟ್ರ್ ಇರ್ತಾರೆ ಮೆಡಿಸಿನ್ಗಳೇ ಇರೋಲ್ಲ ಅವ್ರು ಬರ್ಕೊಟ್ಟಿದ್ರಲ್ಲಿ ಮತ್ತೆ ಹೊರ್ಗಡೆ ತೊಗೊಂಬರಬೇಕು ಅವು ಆ ಥರದ್ದು ಒಂದು ವ್ಯವಸ್ಥೆ ಕೂಡ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗೌ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ನೋಡ್ತೇವೆ ಈ ಒಂದು ಥರದ ಒಂದು ವ್ಯವಸ್ಥೆ ಮೊದಲು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳು ಸರಿ ಹೋಗ್ಬೇಕು ಸರ್ಕಾರಿ ಸ್ಕೀಮ್ಗಳು ಕೂಡ ಯಾವು ಯಾವು ಸ್ಕೀಮ್ ಇದಾವೆ ಬಡವ್ರಿಗೆ ಯಾವ ಥರ ಇದಾವೆ ಏನು ಏನು ಮಾಡ್ಸ್ಕೊಬೇಕು ಅವರು ಯಾವ ಥರ ಅಂತಂದು ಹೇಳಿ ಬಡವ್ರಿಗೆ ಏನೋ ಒಂದು ಪ್ರತಿ ಪ್ರತಿಯೊಂದು ಬಡವ್ರಿಗೆ ಮನೆ ಮನೆಗೆ ಹೋಗಿ ಅದು ಒಂದು ಸ್ಕೀಮು ಅವ್ರಿಗೆ ಮುಟ್ಟೋಂಥ ವ್ಯವಸ್ಥೆ ಆಗ್ಬೇಕು